ಒಂಬತ್ತು ಮೇ ಎರಡು ಸಾವಿರದ ಇಪ್ಪತ್ತೈದು ನಾಲ್ಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತು ಎಂಟು ನವೆಂಬರ್ ಎರಡು ಸಾವಿರ ಆರು ಜನವರಿ ಸಾವಿರದ ಒಂಬೈನೂರ ತೊಂಬತ್ತೇಳು ನಾಲ್ಕು ಏಪ್ರಿಲ್ ಸಾವಿರದ ಎಂಟ್ನೂರ ತೊಂಬತ್ತೇಳು